ನಮಸ್ತೆ ವೈದ್ಯರೇ ಸಪ್ನಾ ವೈದ್ಯರಾ ಮಾತಾಡ್ತಿರೋದು ಹಾಂ ನನ್ನ ನನ್ನ ಹೆಸರು ಪಾರ್ವತಿ ಅಂತ ನಾನು ಸಾಗರದಿಂದ ಮಾತಾಡ್ತಿದ್ದೀನಿ ನನಗೆ ತುಂಬ ತ್ವಚೆಯ ಅಲರ್ಜಿ ಥರ ಆಗಿಬಿಟ್ಟಿದೆ ಅಂದರೆ ತುರಿಕೆ ಒಂಥರ ಕೆಂಪು ಗಾಯಗಳು ಆಗೋದು ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ತುಂಬ ಒಂಥರ ಕಷ್ಟ ಆಗ್ತಿದೆ ನನಗೆ ಅದಿಕ್ಕೆ ಏನಾದರೂ ನಿಮ್ಮ ಹತ್ರ ಪರಿಹಾರ ಇದೆಯಾ ಇಲ್ಲ ಮುಂಚೇನೂ ಈ ಥರ ಎಲ್ಲ ಆಗಿಲ್ಲ ನನಗೆ ಯಾಕೋ ಇತ್ತೀಚಿಗೆ ಈಗ ಒಂದು ನಾಲ್ಕೈದು ದಿನದಿಂದ ಈ ಥರ ಕಾಣಿಸ್ಕೊಂಡಿದೆ ಹಾಗಾಗಿ ಹಾಂ ಅಂದರೆ ಹಾಂ ಹಾಂ ಅದೇ ಸ್ವಲ್ಪ ಯಾವಾಗಲೋ ಮಕ್ಳ ಜೊತೆ ಎಲ್ಲ ಹೋಗಿದ್ವಿ ಹೊರಗಡೆ ಅದು ಅದು ಇದು ಸ್ವಲ್ಪ ತಿಂದಿದ್ವಿ ಅಷ್ಟೆ ಹಾಂ ಮತ್ತು ಬಿಸಿಲಿಗಂತೂ ನಾವು ಓಡಾಡಲೇಬೇಕಾಗುತ್ತೆ ನಾವೇ ಹೋಗೋದರಿಂದ ಎಲ್ಲ ಕಡೆ ಇಲ್ಲ ಇಲ್ಲ ಮುಂಚೆ ಇರಲಿಲ್ಲ ಇವಾಗ ಸ್ಟಾಟ್ ಆಗಿದೆ ಇವಾಗ ಪ್ರಾರಂಭ ಆಗಿದೆ ನನಗೆ

ಹಾಂ

ಹ್ಞೂ ಹಾಂ

ಹಾಂ ಹಾಂ ಹಾಂ ಹೌದಾ ಅಲ್ಲ ಇದನ್ನು ನಾನು ಒಂದು ಸಾರಿ ಮನೆಯಲ್ಲಿ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಏನಾದರೂ ಅದು ಕಡಿಮೆ ಆಗದೆ ಇದ್ದರೆ ನನಗೆ ನಾನು ಬಂದು ನಿಮ್ಮನ್ನು ಮತ್ತೆ ಬೆ ಭೆಟ್ಟಿ ಮಾಡ್ತೀನಿ ಹಾಂ ಒಂದು ಎರಡು ಮೂರು ದಿನ ಬಿಟ್ಟು ಬರ್ತೀನಿ ಇದನ್ನ ಪ್ರಯತ್ನ ಮಾಡಿ ಅದಕ್ಕೂ ಏನಾದ್ರು ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ ಜಾಸ್ತಿ ಆದರೆ ಮತ್ತೆ ಬರ್ತೀನಿ ನಿಮ್ಮನ್ನು ಭೆಟ್ಟಿ ಮಾಡೋಕ್ಕೆ ಹ್ಞೂ ಹಾಂ ಹಾಂ ಸರಿ ಸರಿ ಆಯಿತು ಧನ್ಯವಾದಗಳು ನಿಮಗೆ